ಹಲೋ ಸರ್ ನಾನು ನಿಮ್ಮ ಹೋಟೆಲಲ್ಲಿ ಒಂದು ಫುಡ್ ಹಾರ್ಡರ್ ಮಾಡಿದ್ವಿ ನೀವು ಯಾಕೆ ತಡವಾಗಿ ನಮಗೆ ಫುಡ್ ಡೆಲಿವರಿ ಮಾಡ್ತಿದ್ದೀರ ನಾವು ನಿಮಗೆ ಫುಡ್ ಹಾರ್ಡರ್ ಮಾಡೋದು ಯಾವ್ದು ಯಾತಕ್ಕೆ ಹೇಳಿರಿ ನಮ್ಮ ಸಮಯಕ್ಕೆ ನಾವು ಫುಡ್ ತಯಾರು ಮಾಡ್ದೇ ಇರೋದಿದ್ದಿಲ್ದೆರೋದ್ಕಾಗಿ ನಾವು ನಿಮಗೆ ಫುಡ್ ಹಾರ್ಡರ್ ಮಾಡ್ತೀವಿ ನೀವು ಆ ಫುಡ್ ಆರ್ಡರ್ನೇ ತಡವಾಗಿ ಕೊಟ್ಟರೆ ನಾವು ಅದು ಆರ್ಡರ್ ಮಾಡಿದ್ದಕ್ಕೂ ಏನು ಪ್ರಯೋಜನ ನೀವು ಯಾಕೆ ಹಂಗ್ ತಡ ಮಾಡ್ತೀರ ನಮಗೆ ಸಮಯಕ್ಕೆ ಬೇಕೆನ್ನೋ ಬೇಕಾಗಿರೋ ಸನ್ನಿವೇಶಕ್ಕಾಗಿ ನಾವು ನಿಮಗೆ ಫುಡ್ ಆರ್ಡರ್ ಮಾಡ್ತೀವಿ ನೀವು ನಮ್ಮ ಟೈಮಿಗೆ ನಮ್ಮ ಸಮಯಕ್ಕೆ ಸರಿಯಾಗಿ ನೀವು ನಮಗೆ ಫುಡ್ ತಂದು ಕೊಡಲಿಲ್ಲ ಅಂದರೆ ನಾವು ಫುಡ್ ಹಾರ್ಡರ್ ಮಾಡಿಯೂ ಏನು ಅವಶ್ಯಕತೆ ಆಯಿತು ನೀವು ಯಾಕೆ ಯಾಕೆ ಲೇಟ್ ಮಾಡಿದ್ರಿ ಕಾರಣ ಏನು ನೀವು ಏನಕ್ಕೆ ಲೇಟ್ ಮಾಡಿದ್ರಿ ನೀವು ಬೇರೆ ಕಸ್ಟಮರ್ಸ್ಗೆಲ್ಲ ಇಷ್ಟು ಲೇಟಾಗೇ ಫುಡ್ ಡೆಲಿವರಿ ಮಾಡಿದ್ರೆ ಕಷ್ಟ ಆಗಲ್ಲವಾ ನಾವು ಯಾತಕ್ಕಾಗಿ ಹೇಳಿ ನಿಮ್ಮ ಹೋಟಲ್ಲಲ್ಲಿ ನಾವು ಫುಡ್ ಹಾರ್ಡರ್ ಮಾಡೋದು ನಮ್ಮ ನಮ್ಮ ಸಮಯಕ್ಕೆ ಸರಿಯಾಗಿ ನೀವು ನಮ್ಮ ಫುಡ್ ನಮ್ಮ ಫುಡ್ಡ ನಮಗೆ ತಲ್ಪಿಸ್ತೀರ ಅಂತ ನಾವು ನಿಮಗೆ ಆರ್ಡರ್ ಮಾಡಿರ್ತೀವಿ ನೀವು ಆದೇ ಸಮಯಕ್ಕೆ ನೀವು ನಮಗೆ ತಂದು ಕೊಡಲಿಲ್ಲ ಅಂದರೆ ನಾವು ಫುಡ್ ಆರ್ಡರ್ ಮಾಡಿಯೂ ಏನು ಅವಶ್ಯಕತೆ ಇದೆ ಇನ್ನೊಮ್ಮೆ ಈ ಥರ ಎಲ್ಲ ಕಸ್ಟಮರ್ಸಿಗೆಲ್ಲ ಮಾಡಕ್ಕೆ ಹೋಗ್ಬೇಡಿ ಆಯಿತಾ ಕಾರಣ ಮುಂಚೆಯೇ ಹೇಳಿ ಇಲ್ಲ ಕ್ಯಾನ್ಸಲ್ ಮಾಡಿ